ಚಿಕ್ಕಬಳ್ಳಾಪುರದಲ್ಲಿ ಜನಗಳು ಸ್ವ ಉದ್ಯೋಗಕ್ಕೆ ಜಾಸ್ತಿ ಬೆಂಬಲ ಕೊಡೋದಿಲ್ಲ ಏಕೆಂದ್ರೆ ಸರ್ಕಾರಿ ಉದ್ಯೋಗಗಳಾದರೆ ಅದರಲ್ಲಿ ತುಂಬ ಅವಕಾಶಗಳಿರುತ್ತೆ ಹೇಳ್ಬೇಕಂದ್ರೆ ಜಾಸ್ತಿ ಸ್ಯಾಲ್ ಜಾಸ್ತಿ ಸಂಬಳ ಕೊಡ್ತಾರೆ ಮತ್ತೆ ಪರ್ಮನೆಂಟು ಕೆಲಸ ಮತ್ತೆ ಅದೇ ಪ್ರೈವೇಟ್ ಆದರೆ ಪ್ರೈವೇಟ್ ಕೆಲಸ ಆದರೆ ಯಾಕೆಂದ್ರೆ ಖಾಸಗಿ ಕೆಲಸ ಆದರೆ ನಮಗೆ ಇಷ್ಟ ಬಂದಿದ್ದು ಕಂಪ್ನಿಗೆ ಹೋಗ್ಬೋದು ಯಾವ ಥರ ಆದರೂ ಇರ್ಬೋದು ನಾವು ಬಿಡ್ಬೋದು ಮತ್ತೆ ನಾವು ಹೋಗ್ ಜಾಯ್ನ್ ಆಗ್ಬೋದು ಮತ್ತೆ ಇವಾಗ ಗೌರ್ಮೆಂಟ್ ಜಾಬಾದರೆ ಸಿಕ್ಕಿದ್ರೆ ಸಿಕ್ಕಿದ್ರೆ ಅದರಲ್ಲಿ ಕೆಲವೊಂದು ಅವಕಾಶಗಳು ನಮಗೆ ಇರುತ್ತೆ ಹೇಳ್ಬೇಕಂದ್ರೆ ಇವಾಗ ಜಾಸ್ತಿ ಸಂಬಳ ಬರೋದು ಮತ್ತು ನಮಗೆ ಕಾಯಿಲೆ ಬಿದ್ದಾಗ ನಮಗೆ ಆರೋಗ್ಯಕ್ಕಂತ ದುಡ್ಡು ಕೊಡೋದು ಮತ್ತೆ ನಾವೇನಾದರೂ ಆಕಸ್ಮಿಕವಾಗಿ ಸತ್ತರೂ ಮತ್ತೆ ನಮ್ಮ ಕೆಲ್ಸನ ನಮ್ಮ ಕುಟುಂಬಸ್ಥರಿಗೆ ಯಾರಿಗಾದರೂ ನೀಡೋದು ಈ ಥರ ಎಲ್ಲ ರೀತಿಯ ಅವಕಾಶಗಳನ್ನು ನೀಡ್ತಾರೆ ಆದ್ದರಿಂದ ಎಲ್ಲ ಜನಗಳು ಜಾಸ್ತಿ ಸರ್ಕಾರಿ ಕೆಲಸಕ್ಕೆ ಬೆಂಬಲ ಕೊಡ್ತಾರೆ ಕೃಷಿಗೂ ಕೊಡ್ತಾರೆ ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ ಮತ್ತೆ ಸ್ವ ಉದ್ಯೋಗಕ್ಕೂ ಸ್ವಲ್ಪ ಕೊಡ್ತಾರೆ ಕೈಗಾರಿಕೆಗಳಲ್ಲು ಅಷ್ಟೇ ಈಗ ಎಷ್ಟೋ ಓದಿರ್ತಾರೆ ಅಂಥವರಿಗೆ ಕೆಲಸಗಳಿರಲ್ಲ ಅಂಥವರೆಲ್ಲ ಕೈಗಾರಿಕೆಗಳಿಗೆ ಹೋಗಿ ಸೇರ್ಕೋತಾರೆ ಈ ಥರ ಉದ್ಯೋಗಗಳು ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಮತ್ತೆ ಎಲ್ಲ ಜನಗಳು ಅಷ್ಟೇ ಸರ್ಕಾರಕ್ಕೆ ಸ್ವಲ್ಪ ಸರ್ಕಾರ ಜ ಸರ್ಕಾರದ ಕೆಲ್ಸನೇ ಬೇಕೂಂತ ಅಂದ್ಕೋತಾರೆ